ನಮ್ಮ ಕಾ ನಮ್ಮ ಪ್ರದೇಶದಲ್ಲಿ ಅನೇಕ ಖಾಸಗಿ ಬ್ಯಾಂಕ್ಗಳಿವೆ ಆ ಬ್ಯಾಂಕ್ಗಳು ಅಂದರೆ ನಮಗೆ ಸಾಲ ಮತ್ತು ವಿಮೆಯನ್ನು ನೀಡುತ್ತವೆ ಆ ಸಾ ಬ್ಯಾಂಕ್ಗಳೆಂದರೆ ಎಸ್ ಬಿ ಐ ಇದೆ ಕಾಸು ಯುನಿಯನ್ ಬ್ಯಾಂಕಿದೆ ಕಾರ್ಪೊರೇಷನ್ ಬ್ಯಾಂಕಿದೆ ಕಡ್ ನಂತರ ಕೆನ್ರಾ ಬ್ಯಾಂಕಿದೆ ಯಾವ ಯಾವ ಇಂಥ ತುಂಬ ಬ್ಯಾಂಕುಗಳು ನಮ್ಮ ಊರಿನಲ್ಲಿ ಇವೆ ನಮ್ಮ ಸ ಪ್ರದೇಶದ ಸುತ್ತಮುತ್ತಲೂ ಆದರೆ ನಾವು ಎಲ್ಲ ಬ್ಯಾಂಕುಗಳಿಗೂ ಪ್ರಾಮುಖ್ಯತೆಯನ್ನು ನೀಡುತ್ತೇವೆ ಅಂದರೆ ನಿಮಗೆ ಯಾವ ಬ್ಯಾಂಕು ಉತ್ತಮ ಅಂತ ಹೇಳ್ಕೊಂಡು ನೀವೂ ನಿಮ್ಮ ಹಣವನ್ನು ನಿಮಗೆ ಸುರಕ್ಷಿತವಾಗಿ ಇದೆಯೇ ಅಂದರೆ ನೀವು ಖಾಸಗಿ ಬ್ಯಾಂಕ್ನಲ್ಲಿಯೂ ಇಟ್ಟುಕೊಳ್ಳಿ ಇಲ್ದೆ ಇದ್ರೆ ಸರ್ಕಾರಿ ಬ್ಯಾಂಕ್ನಲ್ಲಿ ಇಟ್ಕೊಳ್ಳಿ ಅದು ನಿಮಗೆ ಬಿಟ್ಟಿದ್ದು ಆದರೆ ನಮ್ಮ ನಾನು ಹೇಳುವುದು ಏನೆಂದರೆ ಖಾಸಗಿ ಬ್ಯಾಂಕಿನಲ್ಲಿ ಹಣ್ಣು ನಮ್ಮ ಹಣವನ್ನು ಇಟ್ಟರೆ ಅದು ಅವರು ದಿವಾಳಿ ಆದರೆ ಅದರ ಜೊತೆ ನಮ್ಮ ನಾವೂ ಒಂದು ಮೂರು ನಾಮವನ್ನು ಹಾಕಿಕೊಳ್ಳಬೇಕಾಗುತ್ತದೆ ಅಷ್ಟೆ ಅಲ್ಲದೆ ಸರ್ಕಾರಿ ಬ್ಯಾಂಕು ಇಡುವುದು ಉತ್ತಮ ಅಂತ ಹೇಳುವುದು ಏನೆಂದರೆ ಸರ್ಕಾರಿ ಬ್ಯಾಂಕ್ ದಿವಾಳಿ ಆದರೂ ಅವರು ಒಂದು ಸ್ವಲ್ಪ ಶೂರಿಟಿಯನ್ನು ನೀಡುತ್ತಾರೆ ಅದಕ್ಕಾಗಿ ನಾನೂ ಸರ್ಕಾರಿ ಬ್ಯಾಂಕ್ಗಳಿಗೆ ಇಡುವುದು ಉತ್ತಮ ಅನ್ನುತ್ತೇವೆ ಅದು ನಿಮ್ನಿಮ್ಮ ಇಚ್ಛೆ